ಹಲೋ ಹಾಂ ಹೇಳೀಮ್ಮ ಯಾರು ಮಾತಾಡ್ತಿರೋದು

ಹ್ಞೂ ಹ್ಞೂ ಅಮ್ಮ ಎಲ್ಲಿಂದಮ್ಮ ಎಲ್ಲಿಂದ ಮಾತಾಡ್ತಿರದು ನೀವು ಓಕೆ ಓಕೆ ಹಾಂ ಹೇಳೀಮ್ಮ ಹೌದಾ ಯಾವುದು ಯಾವುದು ಸೈಟ್ ಬರುತ್ತೆ ನಿಮ್ಮದು ಕಾರ್ಪೊರೇಶನ್ಗೆ ಬರುತ್ತಾ ರೆವೆನ್ಯೂ ಬರುತ್ತಾ ಅಥವಾ ಮೂಡಾ ಬರುತ್ತಾ ಹಂಗೆಲ್ಲ ಅನ್ಕೊಳ್ಳೋ ಅಂದ್ಕೊಂಡು ಹಾಗೆ ಲೋನ್ ಕೊಡಕ್ಕೆ ಆಗೋಲಮ್ಮ ಕೈದು ಓಕೆ ಆಯ್ತು ಆಯಿತು ಮೂಡಾ ಸೈಟ್ಗೆ ಮಾತ್ರ ಲೋನ್ ಸಿಗುವಂಥದ್ದು ಯಾರ ಹೆಸರಲ್ಲಿದೆ ಸೈಟು ಹೌದಾ ಆಂ ಸರಿ ನಿಮ್ಮ ಹೆಸರಿಗೇ ಇರೋದಾ ಅದು ಸೈಟು ಆಂ ಸರಿ ಈಗ ಒಂದು ಮೊದಲ್ನೇದಾಗಿ ಏನಂತ ಹೇಳಿದ್ರೆ ನಿಮ್ಮ ಹೆಸರಿಗೆ ಸೈಟ್ ಇದ್ದು ಅದು ನೊಂದಣಿ ಆಗಿದ್ದರೆ ಅದೊಂದು ನೀವು ಆ ಕಾಪಿ ತರಬೇಕು ಅದ್ರ ಜೊತೆ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಆಧಾರ್ ಏನು ಕೆಲಸ ಮಾಡ್ತೀರಮ್ಮ ನೀವು ವರ್ಕಿಂಗು ಅಂದರೆ ನೀವು ಕೆಲಸ ಮಾಡೋದಾ ಅಥವಾ ಗೃಹಿಣೀನ ಹೌದ ಒಂದು ಅದು ಮನೇದು ನಿಮ್ಮದು ಸೈಟ್ದು ಒಂದು ರಿಜಿಸ್ಟ್ರೇಷನ್ನು ಪತ್ರ ತೊಗೊಬರ್ಬೇಕು ಆಧಾರ್ ಕಾರ್ಡ್ ಇರಬೇಕು ಮತ್ತು ಅದ್ರ ಜೊತೆಗೆ ನಿಮ್ಮ ಬ್ಯಾಂಕು ಅಕೌಂಟ್ದು ವಿವರ ಇರಬೇಕು ವೋಟರ್ ಐ ಡಿ ಇರಬೇಕು ಪಾನ್ ಕಾರ್ಡ್ ಇರಬೇಕು ಈಗ ನಾನು ಏನೇನು ಹೇಳ್ತಾಯಿದೀನಿ ಅಷ್ಟೂ ನಿಮ್ಮ ಮಕ್ಳದ್ದು ಜಾಯಿಂಟ್ ಈಗ ಅವ್ರು ಶೂರಿಟಿ ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರದ್ದೂ ಇದು ಮಾಡಬೇಕು ಆದೆಲ್ಲ ಕೆಲವೊಮ್ಮೆ ಇಷ್ಟು ಅವು ಫೋನಲ್ಲೇ ಹೇಳೋಕ್ಕೆ ಕಷ್ಟ ಅಮ್ಮ ನೀವು ಒಂದು ಸಲ ಈಗ ಏನಿದೆ ನಿಮ್ಮ ಸೈಟ್ಗೆ ಸಂಬಂಧಪಟ್ಟಿದ್ದು ಮತ್ತು ನಾನು ಹೇಳದ್ನಲ ಅದನ್ನೆಲ್ಲ ತೊಗೊಂಡು ನಿಮ್ಮ ಮಗಳನ್ನ ಒಂದು ಕೆಲ್ಸ ಮಾಡಿ ನಿಮ್ಮ ಮಗಳ್ನು ಕರ್ಕೊಂಡು ನಾಳೆ ಬೇಡ ನಾಳೆ ನಾನು ರಜೆ ಇದ್ದೀನಿ ನಾಡಿದ್ದು ಬರಬೇಕಾದ್ರೆ ಒಂದು ಹನ್ನೊಂದು ಗಂಟೆಯಿಂದ ಹನ್ನೊಂದೂವರೆಗೆ ಒಂದು ಫೋನ್ ಮಾಡ್ಬಿಟ್ಟು ನನಗೆ ನೀವು ಬನ್ನಿ ಅಮ್ಮ ನೇರವಾಗೆ ಕುತ್ಕೊಂಡು ಮಾತಾಡೋಣ ಎಷ್ಟು ಲೋನ್ ಬೇಕು ನಿಮಗೆ ಅದು ಇ ಎಮ್ ಐ ಎಷ್ಟು ಕಟ್ಟಬೇಕು ಎಷ್ಟು ಇಂಟ್ರಸ್ಟ್ ಇರುತ್ತೆ ಅದೆಲ್ಲ ಫೋನಲ್ಲಿ ಹೇಳೋದು ಕಷ್ಟ ಆಗುತ್ತೆ ನೀವು ನೇರವಾಗಿ ನನ್ನನ್ನು ಭೇಟಿ ಮಾಡಿ ಖಂಡಿತವಾಗ್ಲು ಸಾಧ್ಯ ಆದರೆ ಖಂಡಿತವಾಗ್ಲು ಸಿಗುತ್ತೆ ನಿಮಗೆ ಲೋನ್